ನನ್ನ ಮದುವೆಗೆ ಮೊದಲನೇ ಉಡುಗೊರೆ ಆಗಿ ನನ್ನ ಗಂಡ ನನ್ನ ಜೀವನಕ್ಕೆ ಮೊದಲನೇ ಕಾಲಿಟ್ಟಿದ್ದು ಆನಂತರ ನಮ್ಮ ಮಾವ ನನ್ನ ಮೊದಲನೇ ಸೊಸೆ ಅಂತ ಅಂದ್ಬಿಟ್ಟು ಕಾಲಿಗೆ ಕಾಲು ಚೈನ್ ಮಾಡಿಸ್ಕೊಟ್ರು ನಮ್ಮತ್ತೆ ಕತ್ತಿಗೆ ಚೈನ್ ಮಾಡಿಸ್ಕೊಟ್ರು ನನ್ನ ಸೋದರಮಾವ ಸೀರೆ ತೆಗ್ಕೊಟ್ರು ಹಾಗೂ ನಮ್ಮಮ್ಮ ಕಿವಿಗೆ ಓಲೆ ಮಾಡಿಸಿದ್ರು ನಮ್ಮಪ್ಪ ಚೈನ್ ಮಾಡಿಸ್ಕೊಟ್ರು ಹಂಗೂ ಫ್ರೆಂಡ್ಸ್ ಎಲ್ಲ ಬಂದಾಗ ಫೋಟೋ ಶು ಫೋಟೋ ಫ್ರೇಮೂ ಮತ್ತೆ ನನ್ನ ರಿಲೇಟಿವ್ಸ್ ಎಲ್ಲ ಬಂದಾಗ ಅವರು ಬೆಳ್ಳಿ ದೀಪ ಕುಂಕುಮದ ಭರಣಿ ಬಳೆ ಚೈನು ಎಲ್ಲ ಕೊಟ್ಟರು ಮತ್ತೆ ಸೀರೆ ಕೊಡೋರು ಕೊಟ್ಟರು ಫ್ರಿಜ್ ಕೊಡೋರು ಕೊಟ್ಟರು ಹಾಗೆ ನಾವು ಬೇರೆ ಕಡೆ ಮದುವೆ ಆಗಿ ಫಸ್ಟು ಮೊದಲನೇ ದಿನ ಮದುವೆಗೋದಾಗ ಅಲ್ಲಿ ವರದಕ್ಷಿಣೆಯಾಗಿ ಸೈಟು ಬೈಕು ಮತ್ತೆ ಕಾ ಚೈನು ಉಂಗುರ ಕಾರು ಇವೆಲ್ಲ ಕೊಟ್ಟರು ಮತ್ತೆ ಬೇರೆ ಹಳ್ಳಿ ಕಡೆ ಬಂದಾಗ ಹಳ್ಳಿ ಕಡೆ ಮದುವೆ ರೀತಿಲಿ ಬಂದಾಗ ಅಲ್ಲಿ ಮದುವೆ ಅಂದರೆ ಚೌಲ್ಟ್ರಿ ಗಿಟ್ರಿ ಏನೂ ಇಲ್ಲ ಮನೇಲಿ ಮನೆ ಮುಂದೆ ಚಪ್ಪರ ಹಾಕಿ ಮದುವೆ ಮಾಡಿದರು ಅಲ್ಲಿ ಅವ್ರ ಸಂಬಂಧಿಕರೆಲ್ಲ ಬಂದಾಗ ಅವ್ರ ಕೈಯ್ಲಿ ಏನೇನೋ ಆಗುತ್ತೊ ಸಾಧ್ಯವಾಗುತ್ತೊ ಅದೆಲ್ಲ ಕೊಟ್ಟರು ಬಟ್ಟೆ ಕೊಡೋರು ಕೊಟ್ಟರು ಸಿ ಸ್ಯಾರೀ ಮತ್ತು ಮನೆಗೆ ಬೇಕಾಗಿರೊ ಸಾಮಗ್ರಿಗಳು ಪಾತ್ರೆ ಡ್ರಸ್ಸಿಂಗ್ ಟೇಬಲು ಮಂಚ ಹಾಸಿಗೆ ಅಂತ ಉಡುಗೊರೆಯೆಲ್ಲ ಕೊಟ್ಟರು ಮತ್ತೆ ನಮ್ಮ ಸಿಸ್ಟರ್ ಮದುವೇಲಿ ನಾವೂ ನಿಂತು ಓಡಾಡಿ ನಮ್ಮ ಸಿಸ್ಟರ್ ಮದುವೆ ಮಾಡಿದಾಗ ಆವಾಗ ನಾವು ಚೌಟ್ರಿ ಬುಕ್ ಮಾಡಿದಾಗಲೆ ಅಲ್ಲಿ ಓಡಾಟ ಮತ್ತೆ ಬಂದಿದ್ದ ರಿಲೇಷನ್ಗಳು ಅವರು ಮಾತಾಡಿರೋ ರೀತಿ ಮತ್ತೆ ಅವ್ರು ಕೊಟ್ಟಿರೊ ಉಡುಗೊರೆ ಮತ್ತೆ ಪ್ರೆಡೆ ಪ್ರೆಜೆಂಟೇಷನ್ ಕವರು ಈ ರೀತಿಯೆಲ್ಲ ಉಡುಗೊರೆ ಕೊಟ್ಟರು ಮತ್ತೆ ಮನೆ ಮನೆ ಮತ್ತೆ ವರದಕ್ಷಿಣೆಯಾಗಿ ಮನೆ ಕೊಡ್ತಾರೆ ಕೊಡೋರು ಮತ್ತೆಲ್ಲ ದುಡ್ಡು ಕೊಡ್ತಾರೆ ಅದೂ ಏನೂ ಸಾಧ್ಯವಾಗಲಿಲ್ಲ ಅಂದರೆ ಅವ್ರ ಕೈಲಿ ಏನು ಸಾಧ್ಯವಾಗುತ್ತೋ ಒಂದು ಕತ್ತಿಗೆ ಚೈನ್ ಮಾಡಿಸೋದೆ ಆಗಲಿ ಕೈಗೆ ಉಂಗುರ ಮಾಡಿಸೋದೆ ಆಗಲಿ ಹಲವಾರು ಗಿಫ್ಟುಗಳು ಬರ್ತಿತ್ತು